ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಕೂಡ ತುಂಬ ಪ್ರಖ್ಯಾತವಾದ ಮತ್ತು ತುಂಬ ಪ್ರಸಿದ್ಧವಾದ ಪ್ರವಾಸ ತಾಣಗಳು ತುಂಬ ಇವೆ ಯಾಕೆಂದ್ರೆ ಇದು ಇಲ್ಲಿಗೂ ಕೂಡ ತುಂಬ ಜನಗಳು ಟೂರಿಜಮ್ ಪ್ಲೇಸ್ಗಳಿಗ್ ಬರ್ತಾರೆ ಮತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಯಾವ್ಯಾವ್ದು ಪ್ರವಾಸ ತಾಣಗಳು ಫೇಮಸ್ ಅಂದರೆ ಇಲ್ಲಿ ಸಿದ್ಧಗಂಗೆ ಮಠ ಇದೆ ಆ ಸಿದ್ಧಗಂಗೆ ಮಠ ನಮಗೆ ನಮ್ಮ ತುಮಕೂರಲ್ಲಿ ತುಂಬ ಫೇಮಸ್ಸು ಅದು ಬಿಟ್ರೆ ಕೈದಾಳ ದೇವಸ್ಥಾನ ಇದೆ ಇದು ತುಂಬ ಫೇಮಸ್ಸು ಯಾಕೆಂದ್ರೆ ಇದು ಇದಕ್ಕೆ ತುಂಬ ಇತಿಹಾಸ ಒಂದು ಕಥೆ ಇದೆ ಕೈದಾಳ ದೇವಸ್ಥಾನಕ್ಕೆ ಇದು ಇದು ಅವಾಗಿನ ಕಾಲದಲ್ಲಿ ರಾಜರು ಕಟ್ಟಿರುವ ದೇವಸ್ಥಾನ ಇದು ಕೈದಾಳ ದೇವಸ್ಥಾನ ಇದಕ್ಕೆ ಅದುವೇ ಆದಂತಹ ವೈಶಿಷ್ಟ್ಯವಾದ ಸ್ಟೋರಿ ಮತ್ತೆ ತುಂಬ

ಹೆಸರುಗಳು ಇದೆ ಮತ್ತು ಇಲ್ಲಿ ಡಿ ಡಿ ಇಲ್ಸ್ ಅಂತ ಒಂದು ಬೆಟ್ಟವಿದೆ ಸಿದ್ಧಲಿಂಗೇಶ್ವರ ದೇವಸ್ಥಾನವಿದೆ ಚನ್ನಬಸ್ವೇಶ್ವರ ದೇವಸ್ಥಾನ ಇದೆ ಮತ್ತೆ ಚ್ ಡ್ಯಾಮಿದೆ ತುಮಕೂ ಇದು ಡಿಸ್ಟಿಕಲ್ಲಿ ಈ ರೀತಿ ತುಂಬ ಪ್ರವಾಸ ತಾಣಗಳು ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಇದೆ ಮತ್ತೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ತುಂ ತೆಂಗಿನ ಬೆಳೆ ನಾವು ಚೆನ್ನಾಗಿ ಬೆಳಿತೀವಿ ಇಲ್ಲಿ ಎಲ್ಲ ಥರದ ಬೆಳೆಗಳನ್ನೂ ಬೆಳಿತೀವಿ ಅದರಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ತುಂಬ ಫೇಮಸ್ಸಾದ ಬೆಳೆ ಯಾವುದಂದ್ರೆ ತೆಂಗಿನ ಬೆಳೆ ತೆಂಗಿನ ಬೆಳೆ ಬಿಟ್ಟು ಇಲ್ಲೂ ಕೂಡ ಅಡ್ಕೆ ಬೆಳೇನು ಬೆಳಿತೀವಿ ಬಾಳೆ ಬಾಳೆ ಹಣ್ಣನ್ನ ಬೆಳಿತೀವಿ ನಾವು ತುಮಕೂರು ಜಿಲ್ಲೇಲ್ಲಿ ರಾಗಿ ಬೆಳಿತೀವಿ ಕಡ್ಲೆಕಾಯಿ ಬೆಳಿತೀವಿ ಸೂರ್ಯಕಾಂತಿ ಬೆಳಿತೀವಿ ಈ ರೀತಿ ಎಲ್ಲ ಥರದ ಬೆಳೆಗಳನ್ನು ಬೆಳಿತೀವಿ ಮತ್ತು ಇದೂ ಕೂಡ ನಮ್ಮ ತುಮಕೂರು ಕೂಡ ಮುಂಚೆ ಇರೋದಿಕ್ಕಿಂತ ಇವಾಗ ತುಂಬ ಡೆವಲಪ್ ಆಗಿದೆ ತುಂಬ ಬೆಳೀತಿದೆ ಎಲ್ಲ ಥರದ ಸೌಲಭ್ಯಗಳು ಸಿಗ್ತಾ ಬಸ್ ಫೆಸಿಲಿಟಿ ಮತ್ತೆ ಟ್ರೈನ್ ಫೆಸಿಲಿಟಿ ಮತ್ತೆ ಮಾಲ್ಗಳು ಅಂಗಡಿಗಳು ಎಲ್ಲ ಥರದ ಸೌಲಭ್ಯಗಳು ನಮ್ಮ ತುಮಕೂರಲ್ಲಿ ಡೆವಲಪ್ ಆಗಿದೆ ಈ ಕಾರಣದಿಂದ ನಮ್ದು ತುಮಕೂರು ಜಿಲ್ಲೆ ಕೂಡ ತುಂಬ ಟೂರಿಷ್ಟ್ಗಳು ಬರ್ತರೆ ಯಾವುದೇ ತೊಂದರೆಗಳು ಆಗೋದಿಲ್ಲ ಎಲ್ಲಾ ಸೌಲಭ್ಯವೂ ಇದೆ ಹಿಸ್ಟಾರಿಕಲ್ ಪ್ಲೇಸ್ಗಳು ಇರುವುದರಿಂದ ಕೂಡ ಇದು ತುಂಬ ಫೇಮಸ್ಸಾದ ಪ್ರವಾಸ ತಾಣವೂ ಕೂಡ ತುಮಕೂರು ಕೂಡ ಒಂದು